ಹೊಸ ರುಚಿಗಳನ್ನು ಕಲಿಯಲು ನಾವು ಆದಷ್ಟು ಯೂಟೂಬ್ಗಳಲ್ಲಿ ಮತ್ತು ಟಿ ವಿಗಳಲ್ಲಿ ಕಾರ್ಯಕ್ರಮಗಳ್ನು ನೋಡುವುದರ ಮುಖಾಂತರ ನಾವು ಭಾಳ ಚೆನ್ನಾಗಿ ಅಡಿಗೆ ಮಾಡುವುದನ್ನು ಕಲಿಯಬಹುದು ಮತ್ತು ಕೆಲವು ಸಮಯ ಪುಸ್ತಕಗಳನ್ನೂ ಸಹ ಓದುವುದರಿಂದ ಹೊಸ ರುಚಿಗಳನ್ನು ತಯಾರಿ ಮಾಡಿಕೊಳ್ಳಬಹುದು ಕೆಲವೊಮ್ಮೆ ಅಡಿಗೆ ಮಾಡಲು ಅನುಭವಸ್ಥರನ್ನು ಅಥ್ವಾ ಅಡಿಗೆ ಮಾಡುವ ಮನೆಗಳಲ್ಲಿ ಹೋದಾಗ ಅಥವಾ ಸ್ನೇಹಿತ್ರ ಮನೆಯಲ್ಲಿ ಅಡಿಗೆ ಮಾಡುತ್ತಿರುವುದನ್ನು ನೋಡಿ ಸಹ ನಾವು ಈ ಅಡಿಗೆ ಮಾಡುವುದನ್ನ ಕಲಿತುಕೊಳ್ಳಬಹುದು ಭಾಳಷ್ಟು ಹೊಸ ರುಚಿಗಳನ್ನು ಯೂಟೂಬ್ಗಳಲ್ಲಿ ಪ್ರಯತ್ನ ಮಾಡುತ್ತಿರುತ್ತಾರೆ ಯಾವ್ದಾರು ಒಂದು ಕರಿದ ತಿಂಡಿಯನ್ನು ಅಥವಾ ಯಾವ್ದಾರು ಪಾಯಸವನ್ನೋ ಅಥವಾ ರೊಟ್ಟಿ ಚಪಾತಿ ಮಾಡೋ ಪದ್ಧತಿಯನ್ನೋ ಮುದ್ದೆ ಮಾಡೋ ಪದ್ಧತಿಯನ್ನು ಯೂಟೂಬ್ನಲ್ಲಿ ಚೆನ್ನಾಗಿ ಚಿತ್ರೀಕರಿಸಿ ಯೂಟೂಬ್ನಲ್ಲಿ ಬಿಡುತ್ತಿರುವುದರಿಂದ ನೋಡುಗರಿಗೆ ಮತ್ತು ಕಲಿಯಲು ಭಾಳ ಅನುಕೂಲಕರವಾಗಿದೆ ಏನೆಂದರೆ ನಮ್ಮಲ್ಲಿ ಮೊಬೈಲ್ ಇದ್ದರೆ ಸಾಕಷ್ಟು ಅಡಿಗೆಗಳನ್ನು ಕಲಿತು ಅವುಗಳನ್ನು ಬಳಕೆ ಮಾಡಿಕೊಳ್ಳಬಹುದು ಟಿ ವಿಯಲ್ಲು ಸಹ ಮಧ್ಯಾಹ್ನ ಬರುವ ಕಾರ್ಯಕ್ರಮಗಳಲ್ಲಿ ಹೊಸ ರುಚಿಗಳ ಪ್ರಯೋಗಗಳ ನಡೀತಿರುತ್ತವೆ ಅವು ಭಾಳ ಸರಳವಾಗಿ ಜನಸಾಮಾನ್ಯರಿಗೆ ತಿಳಿವಳಿಕೆ ಆಗುವಂತೆ ಕೆಲವು ಆಯುರ್ವೇದಿಕ್ ಔಷಧಿಗಳನ್ನ ಬಳಕೆ ಮಾಡಿ ಅಡಿಗೆ ಮಾಡುವಂಥ ಪದ್ಧತಿಗಳನ್ನು ಸಹ ನಾವು ಅಲ್ಲಿ ಕಲಿಯಬಹುದು ಹಾಗೇ ಎಣ್ಣೆ ಇಲ್ಲದಂಥ ವಸ್ತುಗಳನ್ನು ಸಹ ತಯಾರಿ ಮಾ ಆಮೇಲ್ ಹೊಸ ಹೊಸ ಅಡಿಗೆಕಾರರನ್ನ ಟಿ ವಿಗಳಲ್ಲಿ ಕರೆದು ತಂದು ಪರಿಚಯಿಸುತ್ತಿರುವುದರಿಂದ ಅವರನ್ನು ಸಹ ನಾ ನೋಡಿ ಹೊಸ ಅಡಿಗೆಗಳನ್ನು ಕಲಿಯಬಹುದು ಹೊಸ ರುಚಿಗಳ ಪ್ರಯೋಗದಿಂದ ಏನಾಗುತ್ತದೆ ಅಂದರೆ ಸರಳವಾಗಿ ಅಡಿಗೆ ಮಾಡುವುದು ಎಣ್ಣೆ ಉಳಿತಾಯ ಗ್ಯಾಸ್ ಉಳಿತಾಯ ಅಥ್ವಾ ಹೆಚ್ಚು ಬೇಯಿಸದೆ ಬಳಸುವಂಥ ಆಹಾರ ಪದಾರ್ಥಗಳನ್ನು ಸಹ ನಾವು ಪ್ರಯೋಗ ಮಾಡಿಕೊಳ್ಳಬಹುದು ಸಾಕಷ್ಟು ಋಷಿಮುನಿಗಳು ತೋರಿಸಿದಂಥ ಕಡಿಮೆ ಬೇಯಿಸಿದಂತ ಗೆಡ್ಡೆ ಗೆಣಸುಗಳನ್ನು ಸಹ ನಾವು ಹೊಸ ರುಚಿಗಳಲ್ಲಿ ಪ್ರಯೋಗ ಮಾಡಬಹುದು ಸೊ ಹಾಗಾಗಿ ಯೂಟೂಬು ಮತ್ತು ಟಿ ವಿ ಬಂದಾಗಿನಿಂದ ಜನರಿಗೆ ಅಡಿಗೆ ಬಗ್ಗೆ ಭಾಳ ಅಭಿಮಾನ ಮೂಡುತ್ತಿದೆ ಸಾಕಷ್ಟು ಜನ ಮೊಬೈಲ್ಗಳಲ್ಲೇ ನೋಡಿ ನೋಡಿ ಅಡಿಗೆಗಳನ್ನು ಕಲಿಯುತ್ತಿದ್ದಾರೆ ಅದರಲ್ಲೂ ಸಿನಿಮಾ ತಾರೆಯರು ಬಂದು ಅಡುಗೆಗಳನ್ನು ತೋರಿಸುತ್ತಿರುವುದರಿಂದ ಭಾಳಷ್ಟು ಜನರಿಗೆ ಅದನ್ನು ನೋಡಬೇಕೆಂಬ ಮನ ಮನ ಮೆಚ್ಚುವ ಕಾರ್ಯಕ್ರಮಗಳಾಗಿ ಹೆಚ್ಚು ಅಡಿಗೆ ಜನಪ್ರಿಯವಾಗುತ್ತಿದೆ ಅಡಿಗೆ ತೋರಿಸುತ್ತಿರುವುದ್ರಿಂದ ಏನಾಗಿದೆ ಮನೆಗಳಲ್ಲೂ ಸಹ ಹೊಸ ರುಚಿಗಳನ್ನು ಪ್ರಯೋಗ ಮಾಡಿ ಮಕ್ಕಳಿಗೆ ಕಲಿಸಬೌದು ಹಿಂದೆಲ್ಲ ಜನರಿಗೆ ಕೇಕ್ ಮಾಡುವುದಾಗಲಿ ಬ್ರೆಡ್ ಮಾಡುವುದಾಗಲಿ ಹೊಸ ಹೊಸ ರುಚಿಗಳನ್ನು ಮಾಡುವುದಾಗಲಿ ಬರುತ್ತಿರಲಿಲ್ಲ ಟಿ ವಿ ಬಂದಾಗಿನಿಂದ ಕೇಕ್ ಮಾಡುವುದು ಹೇಗೆ ಐಸ್ ಕ್ರೀಮ್ ಮಾಡುವುದು ಹೇಗೆ ಎಂದು ಮಕ್ಕಳಿಗೂ ಸಹ ಬೋಧಿಸಿ ಅವ್ರನ್ನೂ ಸಹ ಸಮ್ಮರ್ ಕ್ಯಾಂಪ್ಗಳಲ್ಲಿ ಬಳಕೆ ಮಾಡಿ ಅಡಿಗೆ ಮಾಡುವ ಹವ್ಯಾಸವನ್ನ ರೂಢಿ ಮಾಡಿಸಬಹುದು ಇದರಿಂದ ಏನಾಗುತ್ತದೆ ಆಹಾರ ಪದ್ಧತಿಯಲ್ಲಿ ಉಳಿತಾಯ ಆಗುತ್ತದೆ ಅಥವಾ ಮಕ್ಕಳಲ್ಲಿ ತನ್ನ ಸ್ವಂತ ಕಾಲ ಮೇಲೆ ನಿಲ್ಬೇಕೆಂಬ ಅನುಭವ ಮೂಡುತ್ತದೆ ಹಾಗಾಗಿ ಈ ಟಿ ವಿ ಮತ್ತು ಮೊಬೈಲ್ನಲ್ಲಿ ಬರುವ ಯೂಟೂಬ್ ಚಾನಲ್ಗಳು ಮತ್ತು ಕ್ ಹೊಸರುಚಿ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ತೋರಿಸುವುದರಿಂದ ಅವರಲ್ಲೂ ಸಹ ಹವ್ಯಾಸಗಳು ಬದಲಾಗುತ್ತದೆ